ನಾವು ನಮ್ಮ ಪ್ರಯಾಣವನ್ನು ಮಾಡುವಾಗ ನಮಗೆ ಯಾವುದು ಒಂದು ಸುಲಭ ಆಗ್ತದೆ ನಾವು ಗೆ ಏಕೆ ನಾವು ಬೇಗ ಹೋಗಿ ತಲುಪುತ್ತೇವೆ ಅಂತ ನಾವು ಫಸ್ಟಿಗೆ ಯೋಚಿಸಿ ಯೋಚಿಸ್ತೇವೆ ಆ ಪ್ರಕಾರ ನಾವು ಅದನ್ನು ನಾವು ಟ್ರೈ ಮಾಡಿ ಆ ಪ್ರಕಾರ ನಾವು ಹೋಗ್ತೇವೆ ಆದರೆ ನಮಗೆ ಕೆಲವರಿಗೆ ರಿಕ್ಷಾ ಒಳ್ಳೆಯದಾಗೋದಿಲ್ಲ ಕೆಲವರಿಗೆ ಗಾಡಿ ಒಳ್ಳೆಯದಾಗೋದಿಲ್ಲ ಕೆಲವರಿಗೆ ಟೂ ವೀಲರ್ ಒಳ್ಳೆಯದಾಗೋದಿಲ್ಲ ಅದರಲ್ಲಿ ನಾವು ನಮಗೆ ಯಾವುದು ನಮಗೆ ಹೊಳ್ದು ಒಳ್ಳೆಯದಾಗ್ತದೆ ಅದರಲ್ಲಿ ನಾವು ಹೋಗಬೇಕು ಅಂದರೆ ನಾನು ಹೆಚ್ಚಾಗಿ ನಮ್ಮ ಈಗ ನಾವೆಲ್ಲ ಈಗ ಉಡುಪಿಗೆಲ್ಲ ಹೋದಾಗ ನಾವು ಟೂ ವೀಲರ್ನಲ್ಲಿ ಹೋಗ್ತೇವೆ ಅಂದರೆ ನಮಗೆ ಅದು ಸ್ವಲ್ಪ ಆರಾಮಾಗ್ತದೆ ಅಂದರೆ ಈಗ ಅದೆ ಅಲ್ಲಿ ಪಾರ್ಕಿಂಗೆಲ್ಲ ಇರೋದಿಲ್ಲ ಫೋರ್ ವೀ ಫೋರ್ ಫೋರ್ ವೀಲರ್ ಉಂಟು ಆದರೆ ನಾವು ಕೂಡ ಸ್ವಲ್ಪ ಒಂದು ನಮ್ಗೆ ಬೇಗ ಹೋಗಿ ಮುಟ್ತೇವೆ ನಮ್ಮದು ಬೇಗ ಕೆಲ್ಸ ಮುಗಿಸಿ ನಾವು ಬರ್ತೇವೆ ಅಂಥೇಳಿ ನಾವು ಟೂ ವೀಲರ್ನಲ್ಲಿ ಹೋಗ್ತೇವೆ ನಾವು ಹಾಗಾಗಿ ನಾವು ಈಗ ಮಂಗ್ಳೂರಿಗೆ ಹೋಗಬೇಕಾದ್ರೆ ನಮಗೆ ಟೂ ವೀಲರ್ ಆಗೋದಿಲ್ಲ ನಮಗೆ ಗಾಡಿಯೇ ಬೇಕು ನಮಗೆ ಫೋರ್ ವೀಲರೇ ಬೇಕು ಅದು ನಮಗೆ ಒಳ್ಳೆಯದಾಗ್ತದೆ ಯಾಕೆಂತ ಹೇಳಿದರೆ ಈಗ ಸ್ವಲ್ಪ ದೂರ ಉಂಟು ಅದು ಮಂಗ್ಳೂರು ನಮಗೆ ಸ್ಕೂಟರ್ನಲ್ಲಿ ಹೋಗಲಿಕ್ಕೆ ಟೂ ವೀಲರ್ನಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ನಾವು ಅದರಲ್ಲಿ ಸ್ವಲ್ಪ ಸುಲಭವಾಗಿ ಹೋಗಿ ಬರುವ ಅಂಥೇಳಿದ್ರೆ ಫೋ ಟು ಫೋರ್ ವೀಲರ್ನಲ್ಲಿ ನಾವು ಹೋಗ್ತೇವೆ ಅದು ನಮಗೆ ಒಳ್ಳೆಯದಾಗ್ತದೆ ಹ್ಞೂ ಹಾಗಾಗಿ ನಾವೀಗ ಬಾಂಬೆಗೆಲ್ಲ ಹೋದರೆ ಹೋಗಬೇಕಾದ್ರೆ ನಮಗೆ ಬಸ್ಗಿಂತ ಟ್ರೈನ್ ಒಳ್ಳೇದು ಕಾಣ್ತದೆ ಯಾಕಂತ ಹೇಳಿದರೆ ನನಗೆ ಬಸ್ಸಿನಲ್ಲಿ ಅದೂ ಸ್ವಲ್ಪ ಒಂದು ಕೂತ್ಕೊಳ್ಳಿಕ್ಕೆ ಈಗೆಲ್ಲ ಸ್ಲೀಪರೆಲ್ಲ ಉಂಟು ಆದರು ಕೂಡ ಅದು ವಾಶ್ರೂಮ್ಗೆಲ್ಲ ಹೋಗುವಾಗ ಎಲ್ಲ ಎಲ್ಲೆಲ್ಲಿ ನಿಲ್ಲಿಸ್ತದೆ ಅಲ್ಲಿ ಹೋಗುವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಟೈನಲ್ಲಿ ಹಾಗೆ ಆಗೋದಿಲ್ಲ ಟ್ರೈನಿನಲ್ಲಿ ನಮಗೆ ತುಂಬ ಮಲಗಿ ಹೋಗಬಹುದು ಮತ್ತೆ ವಾಶ್ರೂಮೆಲ್ಲ ಒಳಗೆ ಇರ್ತದೆ ಮತ್ತು ಸೇಫ್ಟಿ ಇರ್ತದೆ ಮತ್ತು ಮಲಗಲಿಕ್ಕೆ ಕೂತ್ಕೊಳ್ಳಿಕ್ಕೆಲ್ಲ ನಮಗೆ ಆರಾಮಾಗಿರ್ತದೆ ಮತ್ತೆ ಏನಾದರು ತಿಂಡಿ ಬೇಕಾದರೆ ಚಹಾ ಎಲ್ಲ ಏನಾದರೂ ಬೇಕಾದರೆ ಅದು ನಮಗೆ ಅಲ್ಲಿ ಸಿಗ್ತದೆ ಹಾಗಾಗಿ ನಮಗೆ ಟ್ರೈನಿದ್ದು ನಮಗೆ ತುಂಬ ಒಳ್ಳೆಯದಾಗ್ತದೆ ಪ್ರಯಾಣ ಹಾಗೆಯೇ ಒಂದೂ ವೇಳೆ ಒಂದು ನಾವು ಗಲ್ಫಿಗೆ ಹೋಗಬೇಕಾದ್ರೆ ನಾವು ನಮಗೆ ಈಗ ಡೈರೆಕ್ಟ್ ಫ್ಲೈಟ್ ಉಂಟು ಮಂಗ್ಳೂರಿಂದ ಆದರೆ ನಾವು ದೂರೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅದು ಬಾಂಬೆಗೆ ಹೋಗಿ ಕಲ್ಕಟ್ಟೆ ಕ್ಯಾಲಿಕಟ್ಟೆಗೆ ಹೋಗಿ ಅದು ಬೆಂಗ್ಳೂರಿಗೆ ಹೋಗಿ ಎಲ್ಲ ಹೋಗುವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಅಂದರೆ ನಾವು ಡೈರೆಕ್ಟ್ ಹೋಗ್ತೇವೆ ಮಂಗ್ಳೂರಿನಿಂದ ಆದರೂ ಕೂಡ ಅದರಲ್ಲಿ ಕೂಡ ಫ್ಲೈಟ್ನಲ್ಲಿ ಕೂಡ ತುಂಬ ಒಳ್ಳೆಯದೂ ಉಂಟು ಸ್ವಲ್ಪ ಇದೂ ಉಂಟು ಎರಡೂ ಉಂಟು ಆದರೆ ಸ್ವಲ್ಪ ಬೇರ್ ಇದು ಆಗ್ತದೆ ಇದು ಟ್ರೈನ್ ಫ್ಲೈಟ್ನಲ್ಲೂ ಫ್ಲೈಟ್ಸ್ಗಳು ಇದು ಇರ್ತದೆ ಕೆಲವು ಫ್ಲೈಟ್ಸ್ಗಳು ಇದು ಇರೋದಿಲ್ಲ ಆದರೆ ಹೋಗ್ತೇವೆ ನಾವು ಅಂದರೆ ಸ್ವಲ್ಪ ಬೇಗ ಹೋಗಿ ಮುಟ್ತೇವೆ ಅಲ್ಲ ನಾಲ್ಕು ಗಂಟೇಲಿ ನಾಲ್ಕೈದು ಗಂಟೇಲಿ ಹೋಗಿ ಟೆಚ್ಚ್ ಆಗ್ತದೆ ಇದು ಬಾಂಬೆಗೆ ಹೋದರೆ ಬಸ್ಸಿನಲ್ಲಿ ಹೋಗಬೇಕು ಮತ್ತೆ ಅಲ್ಲಿಂದ ಮತ್ತೆ ಫ ಏರ್ಪೋರ್ಟಿಗೆ ಹೋಗಬೇಕು ಮತ್ತೆ ಅಲ್ಲಿಂದ ಮತ್ತೆ ಮತ್ತೆ ಬೇರೆ ಫ್ಲೈಟಿಗೆಲ್ಲ ಲೇಟಾಗ್ತದೆ ಅದು ಆಗಿ ಹೋಗ್ತದೆ ಹಾಗಾಗಿ ನಾವು ಡೈರೆಕ್ಟಾಗಿ ಹೋಗಲಿಕ್ಕೆ ಡೈರೆಕ್ಟ್ ಯಾವುದುಂಟು ಅದರಲ್ಲಿ ನಾವು ಹೋಗ್ತೇವೆ ಅದು ನಮಗೆ ಒಳ್ಳೆಯದಾಗ್ತದೆ ಪ್ರಯಾಣ ಹಾಗೆಯೇ ನಾವು ಫಸ್ಟಿಗೆ ಹೋಗುವಾಗಲೇ ನಾವು ಯೋಚಿಸಬೇಕು ನಮ್ಗೆ ಯಾವುದು ಒಳ್ಳೆಯದಾಗ್ತದೆ ನಮಗೆ ಯಾವುದು ಇದಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಯೋಚಿಸಿ ನಾವು ಪ್ರಯಾಣವನ್ನು ಮಾಡಬೇಕು ನಾವು ಇಷ್ಟರವರೆಗೆ ಸುಮಾರು ಕಡೆ ಹೋಗಿದ್ದೇವೆ ಆದರೆ ನಾವು ಈಗ ಈಗ ನಮಗೆ ಡೈರೆಕ್ಟ್ ಫ್ಲೈಟ್ ಉಂಟು ಅದಕ್ಕಾಗಿ ನಮಗೆ ತುಂಬ ಸುಲಭ ಆಗಿದೆ ಮತ್ತು ನಮಗೆ ಈಗ ಡೈರೆಕ್ಟ್ ಫ್ಲೈಟೆಲ್ಲ ಇದ್ದಿಲ್ಲ ನಾವು ಸೌದಿಗೆ ಹೋಗುವಾಗ ನಾವೂ ಬಾಂಬೆಗೆ ಹೋಗಿ ಹೋಗ್ತಿದ್ದೆವು ಬಾಂಬೆ ಇಲ್ಲಿಂದ ಬಸ್ಸಿಗೆ ಹೋಗುವಾಗ ನಮಗೆ ಹದ್ನಾಲ್ಕು ಗಂಟೆ ಹಾಗೆ ಆಗ್ತಿತ್ತು ಮತ್ತು ಅಲ್ಲಿಂದ ಮತ್ತೆ ಊಟಿಗೆ ಹೋಗಬೇಕು ಮತ್ತೆ ಅಲ್ಲಿಂದ ಮತ್ತೆ ಸೌದಿಗೆ ಹೋಗ್ಬೇಕು ತುಂಬ ಕಷ್ಟ ಆಗ್ತಿತ್ತು ಈಗ ಹಾಗಿಲ್ಲ ಈಗ ಡೈರೆಕ್ಟ್ ನಾವು ಇಲ್ಲಿ ಮಂಗ್ಳೂರಿಂದಲೇ ಡೈರೆಕ್ಟ್ ಹೋಗ್ತಾ ಇದ್ದೇವೆ ನಮಗೆ ತುಂಬ ಒಳ್ಳೆಯದಾಗ್ತದೆ ಈಗ ಸೋ ನಾವು ಹೀಗೆ ಹೀಗೆಯೇ ಸ್ವಲ್ಪ ನೆಂಟರ ಮನೆಗೆ ಇಲ್ಲ ಸಂಬಂಧಿಕರ ಮನೆಗೆ ಹೋಗಬೇಕಾದರೆ ನಾವು ಟೂ ವೀಲರ್ನಲ್ಲೇ ಹೋಗ್ತೇವೆ ನಾವು ಯಾಕಂಥೇಳಿದ್ರೆ ಸ್ವಲ್ಪ ಒಳ್ಳೆಯದು ಹೌದು ಮತ್ತೆ ಸ್ವಲ್ಪ ಒಳ್ಳೆಯದಾಗ್ತದೆ ನಮಗೆ ಅದು ಸಹ ಹತ್ತಿರ ಅಲ್ಲ ಹೋಗಿ ಬರ್ತೇವೆ ನಾವು ಬೇಗ ಅದಕ್ಕಂತ ಕಷ್ಟ ಅಂತ ನಾವು ಎಣಿಸೋದಿಲ್ಲ ಮತ್ತು ಒಂದು ಬೇಗ ಹೋಗಿ ನಾವು ಬರ್ತೇವೆ ಹೌದು ಹಾಗೆ ಅದಕ್ಕೆ ನಾವು ಪ್ರಯಾಣ ಮಾಡುವಾಗ ಸ್ವಲ್ಪ ನಮ್ಮ ಏಜಿನ ಪ್ರಕಾರ ನಾವು ಸ್ವಲ್ಪ ನೋಡಿ ಹೇಗೆ ನಮಗೆ ಅದನ್ನು ಕಷ್ಟವನ್ನು ಸಹಿಸಿ ನಾವು ಬೇಗ ಹೋಗಿ ಮುಟ್ಟಿದ ಹಾಗೆ ನಾವು ಪ್ರಯಾಣವನ್ನು ಮಾಡಿಸಿ ಮಾಡಲಿಕ್ಕೆ ನಾವು ಸೆಲೆಕ್ಟ್ ಮಾಡಬೇಕು ಯಾವ್ದ್ರಲ್ಲಿ ನಾವು ಬೇಗ ಹೋಗ್ತೇವೆ ಯಾವ್ದ್ರಲ್ಲಿ ನಾವು ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ನಾವು ಬೇಗ ಬೇಗ ಇದು ಮಾಡಬಾರದು ಯಾವುದು ನಾವೆಂದರೆ ಈಗ ಪ್ರಾಯದವರು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಹೋಗಲಿಕ್ಕೆ ಅದಕ್ಕೆ ನಾವು ಹೋಗಬೇಕು ಹೋಗಿ ಬರ್ತೇವೆ ಅಂತ ಹೇಗೆ ಹೋಗಬೇಕಂತ ಇಷ್ಟರವರೆಗೆ ಏನು ಇದು ಆಗಲಿಲ್ಲ ಇನ್ನು ಮುಂದೆ ನೋಡಬೇಕು ಒಂದು ಸ್ವಲ್ಪ ಪ್ರಾಯ ಆಯಿತು ಇನ್ನು ಹೋಗುವಾಗ ಸ್ವಲ್ಪ ಯೋಚಿಸಬೇಕು ಪ್ರಯಾಣ ಯಾವುದ್ರಲ್ಲಿ ಮಾಡಬೇಕು ಯಾವಾಗ ಎಲ್ಲಿ ಹೋಗೋದು ಏಕೆ ಹೋಗಬೇಕಂತ ಇದೆಲ್ಲ ಯೋಚಿಸಿ ಇನ್ನೂ ಪ್ರಯಾಣ ಮಾಡಬೇಕು ನಮಗೆ